ನಾನು ಮೀಶೋನಲ್ಲಿ ಒಂದು ಆರ್ಡರನ್ನ ಬುಕ್ ಮಾಡಿದ್ದೆ ನನ್ನ ಬರ್ತಡೆಗೆ ಒಂದು ಡ್ರಸ್ ತೆಗೆದುಕೊಳ್ಬೇಕಂತ ನಾನು ಬುಕ್ ಮಾಡಿದ್ದೆ ಅದು ಬಂದುಬಿಟ್ಟು ಎರಡು ಸಾವಿರ ನಾನು ಬುಕ್ ಮಾಡಿರೋದು ವನ್ ವೀಕ್ ಆದ ಮೇಲೆ ಬರುತ್ತೆ ಅಂತ ಹೇಳಿದರು ವನ್ ವೀಕ್ ಆಗೋಗಿದೆ ವನ್ ವೀಕ್ ಆಗೋಗಿ ಟೂ ಡೇಸ್ ಆಗಿ ಲೇಟ್ ಆಗಿ ಬಂದಿದೆ ಯಾಕೆ ಇಷ್ಟು ಲೇಟ್ ಆಗಿ ಬಂದಿದೆ ನಮಗೆ ಟೈಮ್ ತೋರಿಸಿರೋದು ಮುಂಚೆ ತೋರಿಸಿದ್ರಲ್ವಾ ಟೂ ಡೇಸ್ ಲೇಟ್ ಆಗಿ ಬಂದಿದೆ ಅಂದರೆ ಅವರು ನಮಗೇ ರ್ಯಾಷ್ ಆಗಿ ಮಾತಾಡ್ತಾ ಇದ್ದಾರೆ ಯಾವಾಗ ಬಂದರೆ ಏನ್ ಇವಾಗ ನೀವು ತೊಗೊತೀರಾ ಇಲ್ಲ ತೊಗೊಂಡ್ರೆ ತೊಗೊಳ್ರಿ ಇಲ್ಲ ಅಂದರೆ ಬಿಟ್ಟು ಬಿಡಿರಿ ಆ ಥರ ಎಲ್ಲ ರ್ಯಾಷ್ ಆಗಿ ವರ್ತನೆ ಎಲ್ಲ ಎಷ್ಟು ನೆಗೆಟಿವ್ ಆಗಿ ಅವರು ವರ್ತನೆಯನ್ನು ಮಾಡಿದರು ಅದಕ್ಕೆ ನಮಗೆ ಸ್ವಲ್ಪ ಬೇಜಾರು ಎನಿಸಿತು ನಾವು ಡೈರೆಕ್ಟ್ ಆಗಿ ಸಂಸ್ಥೆಗೆ ಮಾರಾದ್ ನಮಗೆ ಮಾರಿರುವವ್ರಿಗೆ ಡೈರೆಕ್ಟ್ ಆಗಿ ನಾವು ಭೇಟಿ ನೀಡಿ ಅವ್ರಿಗೇ ಡೈರೆಕ್ಟ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಇವರು ಈ ಥರ ನಮಗೆ ಹೇಳ್ತಿದ್ದಾರೆ ಈ ಥರ ಎಲ್ಲ ನಮ್ಮ ಹತ್ರನೇ ರ್ಯಾಷ್ ಆಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ವಿ